ನಮ್ಮ ಊರಿನ ಊರಿನಲ್ಲಿ ಊರು ಇದು ನಮ್ಮ ಕಲೆಗೆ ಒಂದು ಪ್ರಮುಖವಾಗಿರೊ ಊರಾಗಿದೆ ಆದ ಕಾರಣ ಇಲ್ಲಿ ಅನೇಕ ರೀತಿಯ ಕಲೆಗಳನ್ನು ನಾವು ಕಲಿಯಬಹುದಾಗಿದೆ ನಾ ನನಗೆ ಅಚ್ಚುಮೆಚ್ಚಿನದಾಗಿನ ಅಂದರೆ ಇಲ್ಲಿ ಒಂದು ನ ಒಂದು ಕಲೆಯನ್ನು ಕಲಿತು ಆ ಕಲೆಯನ್ನು ಕಲಿತು ಆ ಕಲೆಯಿಂದ ನಾವು ನಾಲ್ಕು ಜನರಿಗೆ ಕೆಲಸವನ್ನು ಗಿಟ್ಟಿಸಿಕೊಡಬಹುದು ಮತ್ತು ನಾವು ಉದ್ಯೋಗಿಯಾಗಬಹುದು ಹೀಗೆ ಸುಮ್ಮನೆ ಕಾಲಹರಣ ಮಾಡಲು ಅವಕಾಶ ಇರುವುದಿಲ್ಲ ಅದಕ್ಕಾಗಿ ನನಗೆ ನಮ್ಮ ಊರೆಂದರೆ ಮೆಚ್ಚು ಅಂತ ಹೇಳಬಹುದು